ಹೇಳಿ ಏನಾಗಬೇಕಾಗಿತ್ತು ಹಾಂ ಹೇಳಿ ಮೇಡಮ್ ಹಾಂ

ಹೌದಾ ಏನು ಫೀವರು ಮತ್ತೆ ನೆನ್ನೆ ಚೆನ್ನಾಗೇ ಇದ್ದನಲ್ಲ ಕ್ಲಾಸಲ್ಲಿ ಹಾಂ ಹಾಂ ಸರಿ ಸರಿ ಓಕೆ ಓಕೆ ಆದಷ್ಟು ಬೇಗ ಅವನ್ನ ರೆಡಿ ಮಾಡಿ ಕಳಿಸಿ ಅವ್ನು ಯಾಕೋ ಸ್ವಲ್ಪ ಓದಲ್ಲಿ ಸ್ವಲ್ಪ ಡಲ್ ಇದ್ದಾನೆ ಮೊನ್ನೆ ಮೊನ್ನೆ ತಾನೇ ನಾವು ಮಾಡಿದ್ದ ಟೆಸ್ಟಲ್ಲಿ ಅವ್ನ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಅಷ್ಟೊಂದು ಹೈ ಲೆವೆಲ್ ಇಲ್ಲ ಎಲ್ರ ಮಕ್ಳ ಲೆವೆಲ್ಗೆ ಅವನೂ ಕಾಂಪಿಟೇಟ್ ಮಾಡ್ದ್ರೆ ತಾನೇ ಲೈಫಲ್ಲಿ ಏನಾದ್ರೂ ಮಾಡೋಕ್ಕೆ ಆಗೋದು ತುಂಬ ತೀರಾ ಡಲ್ ಆಗಿದ್ದಾನೆ ಯಾವಾಗಲೂ ಡಲ್ ಇರ್ತಾನೆ ಆಕ್ಟಿವ್ ಆಗಿರೋದಿಲ್ಲ ಸೊ ನೀವು ಅವನ ಟೈಮ್ ಟೇಬಲ್ ಪ್ರಕಾರ ಒನ್ ಟೈಮ್ ಟೇಬಲನ್ನ ಫಿಕ್ಸ್ ಮಾಡ್ಕೊಂಡು ಅದ್ರ ಪ್ರಕಾರ ಅವನ್ನ ಓದಿಸಿ ಮತ್ತು ಬರ ಬರೆಸಿ ರಿರೈಟ್ ಮಾಡಿಸ್ತಾ ಇರಿ ಅವಾಗವಾಗ ಹಾಗೇ ಮಲಗಿಸ್ದ್ರೆ ನೀವು ಏನೂ ವರ್ಕ್ ಮಾಡಿಸ್ದೆ ಟೂಷನ್ಗೆ ಹಾಕಿ ಮೇಡಮ್ ಮನೆಲ್ಲಿ ಪೇರೆಂಟ್ಸ್ಗೆ ಹ್ಞೂ

ಪೇರೆಂಟ್ಸ್ ಮಾತನ್ನ ಆಲ್ಮೋಸ್ಟ್ ಮಕ್ಳು ಕೇಳೋಲ್ಲ ಬಟ್ ಅವ್ರನ್ನ ನಾವು ಅವ್ರ ದಾರಿಗೇ ಹೋಗ್ ಇದು ಮಾಡಬೇಕು ಅವ್ರು ಏನು ಕೇಳ್ತಾರೆ ಅದನ್ನ ಕೊಡಿಸಿ ನಾವು ಅವ್ರದ್ದೇ ಹಾದಿಲ್ ಹೋಗಿ ನಾವು ಅವ್ರನ್ನ ನಮ್ಮ ಕಡೆ ತಿರ್ಗ್ಸ್ಕೊಳ್ಳೋ ಹಾಗ್ ಮಾಡಬೇಕು ಟೆಸ್ಟಲ್ಲಿ ಅವನು ತುಂಬ ಲೋ ಇದ್ದಾನೆ ನಾವು ಫಿಫ್ಟಿ ಮಾರ್ಕ್ಸ್ಗೆ ಆವ್ರೇಜ್ ಫಿಫ್ಟಿ ಮಾರ್ಕ್ಸ್ಗೆ ಅಟ್ ಲೀಸ್ಟ್ ಅವನು ಟ್ವೆಂಟಿ ಫೈವ್ ಎಬೋನಾದ್ರೂ ತೆಗಿಬೇಕು ಅವ್ನು ಅದಕ್ಕೂ ಕೆಳ್ಗಡೆಯೇ ಇದ್ದಾನೆ ಈ ಥರ ಪರ್ಫಾರ್ಮೆನ್ಸ್ ಕಂಡುಬಂದ್ರೆ ಮಕ್ಕಳನ್ನ ಲೋ ಲೆವೆಲಲ್ಲಿ ಸಿ ನಾವು ಅವ್ರನ್ನ ಸಿ ಸಿ ಸಿ ಸೆಕ್ಷನ್ಗೆ ಹಾಕ್ ಮ ಹಾಕ್ಬೇಕಾಗತ್ತೆ ಅವ್ರ್ನ ಹಾಂ ಓಕೆ ಓಕೆ ಓಕೆ ಓಕೆ ಸರಿ ಮೇಡಮ್ ಆಯಿತು ಹಾಂ